ನಮಸ್ಕಾರ ಸರ್ ನಮ್ಮ ಸಂಸ್ಕೃತಿ ಪ್ರಕಾರ ರಂಗೋಲೆ ಹಾಕೋದ್ ಏಕೆಂದರೆ ಮನೆಗೆ ಆಕರ್ಷಣೆಯಾಗಿರಲಿ ಮತ್ತು ಯಾವುದೇ ದುಷ್ಟಶಕ್ತಿಗಳು ಬರಲೇ ಬರದೇ ಇರಲಿ ಅಂತ ರಂಗೋಲೆ ಹಾಕ್ತೀವಿ ಸೂರ್ಯನಿಗೆ ತೀರ್ಥ ಎಸ್ ಎರೆಯೋದು ಏಕೆಂದರೆ ಯಾವುದೇ ಥರ ದುಷ್ಟ ಪರಿಣಾಮಗಳು ನಮ್ಮ ಮನೆ ಮೇಲೆ ಬೀಳದೆ ಇರಲಿ ಅಂತ ಹಾಕ್ತೀವಿ ಹಣೆಗೆ ಕುಂಕುಮ ಇಡೋದೇಕೆಂದರೆ ಅದು ಹೆಣ್ಮಕ್ಳ ಲಕ್ಷಣ ಮತ್ತು ಅದು ಇಡೋದರಿಂದ ಯಾವುದೇ ಥರದ ಹಾನಿ ಉಂಟಾಗೋದಿಲ್ಲ ಮತ್ತು ಅವರಿಗೆ ಜ್ಞಾನ ಸ್ವಲ್ಪ ಬೆಳೆಯುತ್ತೆ ಜನಿವಾರ ಧರಿಸೋದು ನಮ್ಮ ಪದ್ಧತಿ ಮತ್ತು ಅದು ನಾವು ನಮ್ಮ ಪದ್ಧತಿಯಲ್ಲಿದೆ ಏಕಂದರೆ ಅದು ಮಗು ಹುಟ್ಟುವಾಗ ಮತ್ತು ಅವರು ಸಾಯುವಾಗ ಜನಿವಾರವನ್ನು ಹಾಕಿ ಮಣ್ಣು ಮಾಡ್ತಾರೆ ಮತ್ತು ಪೂಜೆಗಾಗಿ ದೇವಸ್ಥಾನಕ್ಕೆ ಹೋಗೋದು ಏಕಂದರೆ ನಮಗೆ ಪೀಸ್ಫುಲ್ಲಾಗಿರಲಿ ನಮಗೆ ಶಾಂತಿಯಾಗಿರಲಿ ಮನಸ್ಸಿಗೆ ಅಂತ ನಾವು ದೇವ್ಸ್ಥಾನಕ್ಕೆ ಹೋಗ್ ಪೂಜೆ ಮಾಡಿಸ್ಕೊ ಬರ್ತೀವಿ ದರಗಾಕ್ಕೆ ನಾವು ಹೋಗೋದಿಲ್ಲ ಏಕಂದರೆ ನಾವು ಹಿಂದೂಗಳಾಗಿರೋದ್ರಿಂದ ನಾವು ದರಗಕ್ಕೆ ಹೋಗೋದಿಲ್ಲ ಉಪವಾಸ ಮಾಡೋದು ಏಕಂದರೆ ನಾವು ಅಂದ್ಕೊಂಡಿರೋ ಆ ಥರ ಹರಕೆಗಳೆಲ್ಲ ನೆರವೇರ್ಲಿ ಅಂತ ನಾವು ಉಪ ಉಪವಾಸ ಮಾಡ್ತೀವಿ ಇಂತಹ ಆಚರಣೆಗಳು ನಮ್ಮ ಹಿಂದೂಗಳಲ್ಲಿ ಒಂಥರ ಆಚರ್ಣೆಗಳು ಮಾಡ್ತೀವಿ ಅಷ್ಟೇ